ಹಲೋ ಹಲೋ ಗಜಾನನ ಡಾಕ್ಟ್ರ್ ಅಲ್ಲವಾ

ನಾ ನಾನು ನಾ ನಾನು ರತ್ನಮ್ಮ ಅಂತ ನನಿಗೆ ಸೊಲ್ಪ್ ಕಾಲ್ ನೋವಿನ್ ಸಮಸ್ಯೆ ಇದೆ ಸರ್ ಕಾಲು ನೋವು ಅಂದರೆ ನನಗೆ ಸಲ್ಪ ಈ ಗ್ಯಾಸ್ಟಿಕ್ ಸಮಸ್ಯೆ ಇದೆ ಅದಕ್ಕಾಗಿ ಸಲ್ಪ ಗ್ಯಾಸ್ಟಿಕ್ ಸಮ ಇದಾದಾಗ ನನಗೆ ಕಾಲು ನೋವು ಬರುತ್ತೆ ಸಲ್ಪ ಈಗ ಆರ್ತೊರೆಟಿಕ್ ಸಮಸ್ಯೆನೂ ಬರುತ್ತೆ

ಹಾಂ ಮ್ ಸಲ್ಪ ಕಾಲಲ್ಲಿ ಸಲ್ಪ ನೋವು ಜಾಸ್ತಿ ಇರುತ್ತೆ ಸರ್ ನನಗೆ ಆಮೇಲೆ ಗ್ಯಾಸ್ ಗ್ಯಾಸ್ಟಿಕ್ ಜಾಸ್ತಿ ಇದ್ದಾಗ

ಅದಕ್ಕಾಗಿ ನಾ ಸ್ವಲ್ಪ ಆಹಾರದಲ್ಲಿನೇ ಅದನ್ನ ಸಂತುಲನ ಮಾಡಿಕೊಳ್ತೇನೆ

ಹಾಂ ಅದು ತೊಗೊಂಡಿದೀನಿ ಸರ್ ನಾನು ಕ್ಷೀರಬಲ ಅಂತ ಮಾತ್ರೆಗಳನ್ನು ತಗೊಂಡಿದ್ದೀನಿ ಆಮೇಲೆ ಮಾತ್ರೆಗಳನ್ನು ತಗೊಂಡಿದೀನಿ ಈ ಗ್ಯಾಸ್ಟಿಕ್ ಸಮಸ್ಯೆ ಹಾಂ ಹೌದಾ ವಾಸಿ ಆಗುತ್ತಂದ್ರೆ ಸ್ವಲ್ಪ ಕಂಟ್ರೋಲ್ಗೆ ಬರುತ್ತೆ ಒಂದು ನಿಯಂತ್ರಣದಲ್ಲಿ ಬರುತ್ತೆ ಅದು

ಹಾಂ ಹೌದು ಹೌದು ಸರ್

ಅದೇ ಹೇಳಿದ್ನಲ್ಲ ಸರ್ ನಮ್ಮ ಗ್ಯಾಸ್ಟಿಕನ್ನ ನ ಕಂಟ್ರೋಲ್ ಮಾಡ್ತೀನಿ ಒಂದೊಂದು ಸಲ ಹೆಚ್ಚು ಕಮ್ಮಿ ಆಹಾರದಲ್ಲಿ ವ್ಯತ್ಯಾಸ ಆಗೇ ಆಗುತ್ತಲ್ಲ ಮತ್ತೆ ಗ್ಯಾಸ್ಟಿಕ್ ಸಮಸ್ಯೆ ಜಾಸ್ತಿ ಆದಾಗ ಮತ್ತೆ ಅದು ಕಾಲು ನೋವು ಸ್ಟಾರ್ಟ್ ಆಗುತ್ತೆ ಆಯ್ತು ಸರ್ ಹಾಂ ಸರಿ ಸರ್ ಆಯ್ತು ಸರ್ ಹಾಂ ಆಯ್ತು ಸರ್ ಆಯ್ತು

ಹ್ಞೂ ಹೇಳಿರಿ

ಹಾಂ ಆಯ್ತು ಸರ್ ಪ್ರಯತ್ನ ಮಾಡ್ತೀನಿ ಆಯ್ತು ಹೌದು ಸರ್ ಹೌದು ಹೌದು ಸರ್ ಹೌದು ಸರ್ ಆಯ್ತು ಸರ್ ಆಯ್ತು ಸರ್

ಆಯ್ತು ಸರ್ ಸರಿ ಸರ್ ಆಯ್ತು ಸರ್ ನಾನು ಒಂದು ಸಲ ಬಂದು ನಿಮ್ಮನ್ನು ಭೇಟಿಯಾಗ್ತೀನಿ ನಾನು

ಹಾಂ ಅದರ ಉಪಯೋಗ ಮಾಡ್ತೀನಿ ಸರ್ ನಾನು ನೀರಿನ ಅಂತ ಚೆನ್ನಾಗೇ ನೀರು ಕುಡಿತೇನೆ ದಿವಸಕ್ಕೆ ಮೂರರಿಂದ ನಾಲ್ಕು ಲೀಟ್ರೂ ನೀರು ಕುಡಿತೇನೆ ಹಾಂ ಆಯ್ತು ಸರ್

ಆಯ್ತು ಸರ್ ಆಯ್ತು ಸರ್

ಆಯ್ತು ಸರ್ ಆಯ್ತು ಸರ್ ನಾ ಶನ್ ಶನಿವಾರ ಬರ್ತೀನಿ ಸರ್ ಈ ಸಮಯಕ್ಕೆ ಸಮಯಗೇ ನೀವು ಹೇಳಿದರೆ ನಾ ಆ ಸ ಆ ಸಮಯಕ್ಕೆ ಬಂದು ಹೋಗ್ತೀನಿ ಹೌದು ಹೌದು

ಆಯ್ತು ಸರ್ ತ್ಯಾಂಕ್ ಯು ಸರ್